ಹೌದು ಹ್ಯಾಂಡ್ ಪಂಪ್ ಹೇಗೆ ಕೆಲಸ ಮಾಡ್ತದೆ ಅಂತಂದರೆ ನಾವು ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಲ್ಲಿ ಇದ್ದದ್ದು ಹದಿನೈದು ಹದಿನಾ ವರ್ಷ ನಂದು ಎಜುಕೇಷ್ನೆಲ್ಲ ಅಲ್ಲೇ ಆಗಿದ್ದು ಸೊ ಬ್ಯಾಂಗ್ಳೂರಲ್ಲಿ ಹೈಯೆಸ್ಟ್ ಹ್ಯಾಂಡ್ ಪಂಪ್ಸ್ನ ನಾನು ನೋಡಿದ್ದೀನಿ ಅಂದರೆ ಅಲ್ಲಿ ಸ್ವಲ್ಪ ನೀರ್ದೆಲ್ಲ ಪ್ರಾಬ್ಲಮ್ ಇರ್ತಾ ಇತ್ತು ಸೊ ನಾವು ಮನೆಯಿಂದ ಸ್ವಲ್ಪ ದೂರ ಹ್ಯಾಂಡ್ ಪಂಪ್ ಹೌದು ಅದನ್ನು ಉದ್ದದ್ದು ಸಾಲಲ್ಲಿ ನಿಂತ್ಕೊಂಡು ನಾವು ಲೈನಲ್ಲಿ ನೀರು ತಗೊಳ್ಳೋದು ಬಿಂದಿಗೆಯಲ್ಲಿ ಅದೆಲ್ಲ ಇತ್ತು ಅಂದರೆ ಅದು ಹ್ಯಾಂಡ್ ಪಂಪ್ ಹೇಗೇ ಕೆಲಸ ಮಾಡುತ್ತಂದರೆ ಅದನ್ನು ಅದ್ರದ್ದೊಂದು ಈ ಥರ ಲಿವರ್ ಟೈಪ್ ಇರ್ತದೆ ಪಂಪ್ ಅದನ್ನು ನಾವು ಮೇಲೆ ಕೆಳಗಡೆ ಮಾಡುವಾಗ ಅದರಿಂದ ನೀರು ಬರ್ತದೆ ಮತ್ತು ಬೇಸಿಗೆ ಟೈಮಲ್ಲಿ ಒಣಗಿ ಹೋಗಿರ್ತದೆ ಅಂದರೆ ಹೌದು ಬಟ್ ಅದು ಹೇಗೆ ಅಂದರೆ ಅದನ್ನು ಪಂಪ್ ಮಾಡುವಾಗ ಅದ್ರಲ್ಲಿ ನೀರು ಬರ್ತದೆ ಹಾಗೆ ಸೋ ಹೌದು ಅದು ಒಂದೂ ಇರೋದರಿಂದ ನಮಗೆ ನೀರು ಸಿಗ್ತಾಯಿತ್ತು ಅಂದರೆ ಒಮ್ಮೊಮ್ಮೆ ನೀರು ಇರ್ತಾ ಇರಲಿಲ್ಲ ಸೊ ಹ್ಯಾಂಡ್ ಪಂಪಿಂದಾ ನಾನು ನೀರು ತರ್ತಾಯಿದ್ವಿ ಅಂದರೆ ನೋಡಿದೀನಿ ಮತ್ತು ಹಳ್ಳಿಗಳೆಲ್ಲ ಇದೆಲ್ಲ ಇರ್ತದೆ ಈಗ ತುಂಬ ಕಮ್ಮಿ ಇಲ್ಲಿ ಹ್ಯಾಂಡ್ ಪಂಪ್ ಎಲ್ಲ ನೋಡ್ಲಿಕ್ಕೆ ಸಿಗೋದು ಬಟ್ ಬ್ಯಾಂಗ್ಳೂರಲ್ಲಿ ಇತ್ತು ನೋಡಿದ್ದೇನೆ